ಮಕ್ಕಳ ಮದ್ದಿನ ವಿಷಯ ಹೇಳ್ತೇನೆ ನಾನು ಆರೋಗ್ಯದ ಬಗ್ಗೆ ಮಕ್ಕಳಂದರೆ ಮಕ್ಕಳು ಸಣ್ಣದಿರುವಾಗ ಮಕ್ಕಳಿಗೆ ಇಂಗೇಶನೆಲ್ಲ ಹಾಕಿಸ್ತೇವೆ ಹಾಕಿಸ್ಕೊಂಡು ಮನೆಗೆ ಬಂದಾಗ ಅವರಿಗೆ ಜ್ವರ ಬರ್ತದೆ ಇಂಗೀಶನ್ ತೆಗೆದುಕೊಂಡು ಬರುವಾಗ ಬಂದ ಮೇಲೆ ನಾವು ಮನೆಮದ್ದು ಕೆಲವೊಂದು ಮನೆಮದ್ದು ಮಾಡ್ತೇವೆ ಅದು ಮಾಡಿದರೆ ಈಗ ಯಾವ ಮದ್ದು ಕೂಡ ಆಗೋದಿಲ್ಲ ಆಸ್ಪತ್ರೆಗೇ ಕರೆದುಕೊಂಡು ಹೋಗಬೇಕು ಆದರೆ ಮಕ್ಕಳು ಹಠ ಕಟ್ತಾರೆ ಕೂಗ್ತಾರೆ ಮನೆಯದ್ದು ಕೆಲವು ಮದ್ದೆಲ್ಲ ಚಿನ್ನೆ ಮಾ ತ್ರೆ ಎಲ್ಲ ಕೊಟ್ಟು ಕಮ್ಮಿ ಆಗ್ತದಾ ನೋಡ್ತಾರೆ ಆದ್ರೂ ಕಮ್ಮಿ ಆಗೋದಿಲ್ಲ ಕಮ್ಮಿ ಆಗದಿದ್ದರು ಮತ್ತೆ ಆಸ್ಪತ್ರೆಗೆ ಕರೆದುಕೊಂಡು ಹೋಗಬೇಕು ಈಗಿನ ಮಕ್ಕಳನ್ನು ನೋಡಿಕೊಳ್ಳೋದು ತುಂಬ ಕಷ್ಟ ಮುಂಚಿನವರನ್ನಾದರೆ ಹೇಗೆ ಆದ್ರೂ ಮಾಡಿದರೂ ಆಗ್ತದೆ ಮನೆಮದ್ದು ಮಾಡಿ ದೊಡ್ಡದು ಮಾಡಿದ್ದಾರೆ ಈಗ ಹಾಗೆ ಅಲ್ಲ ಆಸ್ಪತ್ರೆಗೆ ಕರೆದುಕೊಂಡು ಹೋಗಬೇಕು ಮತ್ತು ಮಕ್ಕಳಿಗೆ ಶೀತ ಆಗ್ತದೆ ನೀರಿಗೆ ಹೋದರೆ ಮುಟ್ಟಿದರೆ ಆಗೋದಿಲ್ಲ ಸ್ವಲ್ಪ ತಲೆಗೆ ನೀರು ಬಿದ್ದರೆ ಅದು ಕೂಡ ಆಗೋದಿಲ್ಲ ಮುಂಚಿನ ಮಕ್ಕಳೆಲ್ಲ ಹಾಗೆ ಅಲ್ಲ ಎಲ್ಲಿ ನೀರುಂಟು ಎಲ್ಲಿ ಮಣ್ಣುಂಟು ಅಲ್ಲೇ ಆಡ್ಕೊಂಡು ಬಂದು ಜೀವನ ಮಾಡಿದ್ದೇವೆ ನಾವು ತಾಯಂದಿರು ಈಗಿನವರು ಹಾಗಲ್ಲ ಎಂತ ಬಂದರು ಅವರಿಗೆ ಅದು ಸಿರಿಯಸ್ಸೇ ಆಗ್ತದೆ ಆಸ್ಪತ್ರೆಗೆ ಕರ್ಕೊಂಡೋಗಬೇಕು ಇಂಗೇಶನ್ ಕೊಡಬೇಕು ಇಂಗೇಶನ್ ಕೊಟ್ಟು ಬಂದ್ರೆ ತಾಯಿ ಅವರನ್ನು ಕೂಗಿಸ್ತಾರೆ ತಾಯಿಯವರು ಇವು ಮಕ್ಳ ಹತ್ರವೆ ಇರಬೇಕು ಮುಂಚೆಲ್ಲ ಹಾಗೆ ಅಲ್ಲ ಒಂದು ಕಡೆ ಮಾಡಿದರೆ ಮಕ್ಕಳನ್ನು ಮಕ್ಳು ಅಲ್ಲಿರ್ತಾರೆ ತಾಯಂದಿರು ಇನ್ನೊಂದು ಕೂಡೆ ಅಷ್ಟೆಲ್ಲ ಕಷ್ಟ ಇತ್ತು ಮಕ್ಕಳನ್ನು ದೊಡ್ಡದು ಮಾಡ್ತಾರೆ ಈಗ ಈಗ ಮಕ್ಳು ಹಾಗಲ್ಲ ಶಾಲೆಗೆ ಕೂಡ ಹಾಕುವಾಗಲೇ ಹಾಗೆ ಮಕ್ಕಳನ್ನು ಅಷ್ಟೆಲ್ಲ ಖರ್ಚು ಮಾಡಿ ಶಾಲೆಗೆ ಹಾಕಬೇಕು ಅವ್ಗಳಿಗೆ ಮದ್ದು ಊಟ ಬಟ್ಟೆ ಅಂಗಿಯೆಲ್ಲ ಹಾಕಿ ನೋಡಿದ್ರೆ ಈಗಿನ ಖರ್ಚು ನೋಡಿದರೆ ಮಕ್ಕಳು ಮುಂಚಿನ ಕಾಲ್ದಲ್ಲಿ ನಾಲ್ಕು ಮಕ್ಕಳಿದ್ರೆ ಈಗಿನ ಮಕ್ಕಳು ಒಂದೇ ಸಾಕಂತ ಕಾಣ್ತದೆ ಅವುಗಳ ಆರೋಗ್ಯವೇ ಸರಿ ಇರೋದಿಲ್ಲ ಮತ್ತು ಈಗಿನ ತಾಯಂದಿರಿಗೂ ಸುಖ ಇಲ್ಲ ಮಕ್ಕಳನ್ನು ಸಾಕಲಿಕ್ಕೆ ಮುಂಚಿನವರು ಹಾಗೆಲ್ಲ ಗಟ್ಟಿ ಮುಟ್ಟಿದ್ದರು ಮತ್ತು ಎಷ್ಟು ದುಡಿದರು ಮದ್ದಿಗೆ ಆಗ್ತದೆ ಈಗಿನ ಕಾಲದಲ್ಲಿ ಹೀಗೆ ಎಲ್ಲ ಮಕ್ಕಳನ್ನು ಸಾಕಬೇಕಾದ್ರೆ ತುಂಬ ತುಂಬ ಕಷ್ಟ ಉಂಟು ಮತ್ತು ಮಕ್ಕಳು ತಿನ್ನೋದು ಹಾಗೇ ತಿನ್ನುವ ಹೊತ್ತಿಗೆ ತಿನ್ನೋದಿಲ್ಲ ಮನೆಯಲ್ಲಿ ಇದ್ದರೂ ಅವರಿಗೆ ತಿನ್ನಲಿಕ್ಕೆ ಬೇಡ ಹೊರಗಿನದ್ದೊಂದು ಚಾಕ್ಲೇಟ್ ಇದ್ದರೆ ಅದೇ ಸಾಕಾಗ್ತದೆ ಸಾಯಂಕಾಲ ತನ್ಕ ತಾಯಂದಿರು ಬೊಬ್ಬೆ ತೆಗೆದು ತೆಗೆದು ತಾಯಂದ್ರಿಗೆ ಸುಸ್ತಾಗ್ತದೆ ಮನೆಯಲ್ಲಿ ತಂದೆ ದುಡಿದು ತಂದರು ಮಕ್ಕಳಿಗೆ ಈಗ ತಿನ್ನಲಿಕ್ಕೆ ಯಾವ್ದೂ ಬೇಡ ಅದು ಈ ಹೊರಗಿನದ್ದು ತಿಂದು ಮೊಬೈಲು ಇದ್ದರೆ ಸ್ವಲ್ಪ ಅನ್ನ ಅವರಿಗೆ ಹೊಟ್ಟೆಗೆ ಹೋಗ್ತದೆ ಮೊಬೈಲ್ ಇಲ್ಲಾಂದ್ರೆ ಊಟ ಕೂಡ ಮಾಡೋದಿಲ್ಲ ಈಗಿನ ಮಕ್ಕಳು ಹಾಗಾಗಿ ಅವರ ಆರೋಗ್ಯ ಎಲ್ಲ ಹಾಳಾಗ್ತಾ ಉಂಟು ಮತ್ತು ಹೊರಗಿನಿಂದ ಚಾಕ್ಲೇಟ್ ಕೊಡದಿದ್ದರೆ ತಾಯಂದಿರನ್ನು ಬಿಡೋದಿಲ್ಲ ಅವರು ಮತ್ತು ಅನ್ನ ಕೊಟ್ಟರೆ ಅವ್ರು ಮ ತಾಯಿಯನ್ನೇ ದೂರ ತಳ್ತಾರೆ ಅನ್ನ ಅವರಿಗೆ ಬೇಡ ಚಾಕ್ಲೇಟು ಇದೇ ಬೇಕು ಅವರಿಗೆ ಮತ್ತು ಹೀಗಾಗಿ ನಾವು ಆಸ್ಪತ್ರೆಗೆ ಗಡಿ ಗಡಿ ಅವ್ರನ್ನು ಕರೆದುಕೊಂಡು ಹೋಗಬೇಕಾಗ್ತದೆ ಮಕ್ಳನ್ನು ಆರೋಗ್ಯ ಸರಿ ಇರೋದಿಲ್ಲ ಹಾಗಾಗಿ ತಾಯಂದಿರಿಗೆ ತಂದೆಯಂದಿರಿಗೆ ತುಂಬ ಕಷ್ಟ ತಾಯಂದಿರು ಕೆಲ್ಸಕ್ಕೆ ಹೋದರು ಮಕ್ಕಳದ್ದೆ ಚಿಂತೆ ತಾಯಿ ಮಕ್ಕಳಿಗೆ ಏನಾಯಿತು ಏನಾಯಿತು ಅಂತ ಅಜ್ಜಿಯಂದಿರು ಸರಿ ಕಟ್ಟು ಇದ್ದರೆ ಅವ್ರು ನೋಡಿಕೊಳ್ತಾರೆ ಆದರೂ ಬದಿಯವರು ಮಕ್ಕಳನ್ನು ಎಷ್ಟು ನೋಡ್ತಾರೆ ನಮ್ಮ ತಾಯಿ ತಂದೆ ಗಟ್ಟಿ ಇದ್ದರೆ ಆ ಮಕ್ಕಳನ್ನು ನೋಡ್ಬೌದು ಅವ್ಗ ಅವರ ಆರೋಗ್ಯವನ್ನು ನೋಡ್ಬೌದು ನಾವೊಂದು ಮಕ್ಕಳ ತಾಯಿ ಕೆಲಸಕ್ಕೆ ಹೋದರೆ ಬರುವಾಗ ತಾಯಂದಿರು ನೋಡ್ತಾ ಇರ್ತಾರೆ ಹಾಗಾಗಿ ನಮಗೆ ಅವರ ಮಕ್ಳ ಅಜ್ಜಿಯಂದಿರು ಕೂಡ ಇರಬೇಕು ಮಕ್ಳನ್ನು ನೋಡ್ತಾ ಇರಲಿಕ್ಕೆ ಆಗ್ತದೆ ಮಕ್ಕಳಿಗೆ ಅಜ್ಜಿಯಂದ್ರು ಇಲ್ಲದಿದ್ದರೆ ತುಂಬ ಕಷ್ಟ ಬೇರೆಯವರ ಮನೆ ಹತ್ತಿರ ಬಿಟ್ಟು ಹೋಗಬೇಕಾಗ್ತದೆ ಹಾಗಾಗಿ ಮಕ್ಳ ಮಕ್ಕಳ ತಾಯಿ ಕೂಡ ಇರಬೇಕು ಅಜ್ಜಿ ಅಜ್ಜ ಕೂಡ ಇರಬೇಕು ಸ್ವಲ್ಪ ದೊಡ್ಡದಾಗುವ ತನಕ ಇದೇ ಆರೋಗ್ಯ ಅವರಿಗೆ ಮಕ್ಕಳಿಗೆ ಸುಖ ಜೀವನ ಹಾಗಾಗಿ ಆ ಮಕ್ಕಳ ತಾಯಿಗೂ ಸ್ವಲ್ಪ ನೆಮ್ಮದಿ